ಮಾನಸಿಕ ಆರೋಗ್ಯದ ಸಮಸ್ಯೆ ಎಂದರೆ ಕೆಲವರಿಗೆ ಕೆಲವು ಕಷ್ಟಕರ ಜೀವನದ ವಿಷಯವಾಗಿ ಕೂಡ ಮಾನಸಿಕ ಬರುವ ಸಂಭವ ಇದೆ ಕೆಲವರಿಗೆ ಯಾವ ವಿಷಯವನ್ನು ತಲೆಗೆ ತನ್ನಷ್ಟಕ್ಕೆ ತಾವೇ ಕುತ್ಕೊಂಡು ಅದನ್ನೇ ತಲೆಗೆ ತಗೊಂಡ್ರೆ ಅದು ಕೂಡ ಮಾನಸಿಕ ಆರೋಗ್ಯದ ಸಮಸ್ಯೆಗೆ ಸಮಸ್ಯೆ ಆಗುವ ಸಂಭವ ಇದೆ ಮತ್ತು ಕೆಲವರು ಒಂಥರ ಮಾನ ಚಿಕ್ಕಂದಿನಿಂದಲೂ ಮಾನಸಿಕವಾಗಿ ಬರುವ ಕೆಲವರಿಗೆ ಚಿಕ್ಕಂದಿನಿಂದಲೂ ಮಾನಸಿಕವಾಗಿ ಬರುವ ಜನ ಇದ್ದಾರೆ ಕೆಲವರಿಗೆ ಮಾತ್ರೆಗಳಲ್ಲಿ ಪರಿಹಾರ ಆಗ್ತೆ ಕೆಲವರಿಗೆ ಮಾತ್ರೆಗಳಲ್ಲಿ ಪರಿಹಾರ ಆಗೋದಿಲ್ಲ ಮನೋ ತಜ್ಞರನ್ನೇ ಅವರನ್ನು ಹಿಡಿದು ಅವರಿಗೆ ಕೆಲವರಿಗೆ ಚಿಕ್ಕಂದಿನಿಂದಲೂ ಬಂದವರಿಗೆ ಮತ್ತು ಮದ್ದು ಯಾವಾಗಲು ಚಾಲ್ ಮದ್ದು ಇಡ್ಬೇಕು ಅವರ ಆರೋಗ್ಯಕ್ಕಾಗಿ ಕೆಲವರಿಗೆ ವಿಪರಿಮಿತ ಆದರೆ ನಾವು ಕಂಕನಾಡಿಯಲ್ಲಿ ಆರೋಗ್ಯ ಮಾನಸಿಕದ ಆರೋಗ್ಯದ ಕೇಂದ್ರ ಇದೆ ಅಲ್ಲಿಗೆ ಅವರನ್ನು ಕರ್ಕೊಂಡು ಹೋಗಿ ಕೆಲವರು ಅಲ್ಲಿ ಟ್ರೀಟ್ಮೆಂಟ್ ಒಳ್ಳೆ ಕೊಟ್ಟು ಈಗ ಏನು ಮಾನಸಿಕದ ಬಗ್ಗೆ ಅಷ್ಟೆನು ಇದಿಲ್ಲ ಒಳ್ಳೆ ಒಳ್ಳೆ ಡಾಕ್ಟರ್ಗಳಿದ್ದಾರೆ ಅದನ್ನು ಪರಿವಾರ ಮಾಡುವ ಡಾಕ್ಟರ್ನಿಂದಾಗಿ ಪರಿಹಾರ ಆಗ್ತದೆ